ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲೆ ಮತ್ತು ಕರಕುಶಲತೆಯನ್ನು ಕಲಿಸಲಿಕ್ಕೆ ಅಂತಲೇ ಕೆಲವೊಂದು ತರಗತಿಗಳನ್ನು ನಿಗದಿಪಡಿಸಿ ಇರ್ತಾರೆ ಕೆಲವೊಂದು ಶಾಲೆಗಳಲ್ಲಿ ಚಿತ್ರಕಲೆ ನೃತ್ಯ ಹೀಗೆ ಅನೇಕ ತರಗತಿಗಳನ್ನು ನಿಗದಿಪಡಿಸ್ತಾರೆ ಮಕ್ಕಳು ಶಾಲೆಗಳಲ್ಲಿ ಇಂತಹ ಕಲೆಗಳನ್ನು ಕರಕುಶಲತೆಯನ್ನು ಕಲ್ತುಕೊಳ್ಬಹುದು ನಾವು ಚಿಕ್ಕವರಿದ್ದಾಗ ಈ ಕಾಗದದಲ್ಲಿ ಗೊಂಬೆಗಳನ್ನು ಮಾಡುವುದು ಮತ್ತು ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ಬಿಡುವುದು ಈ ರೀತಿ ಮಾಡ್ತಾ ಇದ್ವಿ ಮಳೆಗಾಲ ಬಂತಂದರೆ ಸಾಕು ಕಾಗದದ ದೋಣಿಗಳನ್ನು ಮಾಡಿ ನೀರಲ್ಲಿ ಬಿಡುವುದು ನಾವು ತುಂಬ ಖುಷಿ ಪಡ್ತಾ ಇದ್ವಿ ಮತ್ತು ನಮಗೆ ಶಾಲೆಯಲ್ಲಿ ಈ ಉಲ್ಲನ್ನ ನೂಲಿನಿಂದ ಗೊಂಬೆಗಳನ್ನು ಮಾಡುವುದು ಹೇಗೆ ಅದರಿಂದ ಅನೇಕ ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳನ್ನು ತಯಾರಿಸುವುದು ಹೇಗೆ ಅಂತ ಎಲ್ಲ ಹೇಳಿಕೊಡ್ತಾ ಇದ್ದರು ನಮಗೆ ವಾರದಲ್ಲಿ ಒಂದು ದಿನ ಈ ತರಗತಿಯನ್ನು ನಿಗದಿಪಡಿಸಿದ್ದರು ನಾವು ಯಾವುದೇ ತರಗತಿಗೆ ಕೂಡ ತಪ್ಪಿಸ್ತಾ ಇರಲಿಲ್ಲ ಜೊತೆಗೆ ಈ ಕರಕುಶಲ ತರಗತಿ ಇರುವ ದಿನ ಅಂತೂ ನಾವು ಶಾಲೆಗೆ ತಪ್ಪಿಸ್ತಾನೇ ಇರಲಿಲ್ಲ ನಾವು ಮೊದಲು ನಮಗೆ ಕಾಗದದ ದೋಣಿ ಮಾಡುವುದು ಹೇಗೆ ಅಂತ ಕಲಿಸಿಕೊಟ್ಟಿದ್ದರು ಮತ್ತೆ ಹೀಗೆ ಒಂದೊಂದೇ ದಿನ ಒಂದೊಂದು ರೀತಿಯ ಕರಕುಶಲ ವಸ್ತುಗಳನ್ನು ತಯಾರಿಸುವುದು ಗೊಂಬೆಗಳನ್ನು ಮಾಡುವುದು ಹೇಗೆ ಹೀಗೆ ನಮಗೆ ಕಲಿಸಿಕೊಡ್ತಾ ಇದ್ದರು